ನಾವೂ ನಿಮ್ದು ಹೋಟೆಲಲ್ಲ ಇದು ಆ ನಮಗೆ ಒಂದು ಫಂಕ್ಷನ್ ಇದೆ ನಮ್ಮ ಮನೆಯಲ್ಲಿ ಆ ನಮಗೆ ಅದಕ್ಕೆ ಬ್ರೇಕ್ಫಾಸ್ಟ್ ಬೇಕಿತ್ತು ಟೀ ಕಾಫಿ ಮತ್ತು ಬೇರೆ ಬೇರೆ ಟೈಪ್ದು ತಿಂಡಿಗಳೆಲ್ಲ ಬೇಕಿತ್ತು ನಿಮ್ಮಲ್ಲಿ ಏನೇನು ಸಿಗ್ತದೆ

ಎಷ್ಟು ಹ್ಞೂ

ನಮಗೆ ಒಂದು ಸರಿ ನಮಗೆ ಒಂದು ಐವತ್ತು ಜನರಿಗೆ ಬೇಕು ಆಗ್ತದಾ ಅಷ್ಟು ಕೊಡಲಿಕ್ಕೆ ಸರಿ ಸರಿ ಓಕೆ ಓಕೆ ಇದು ಎಷ್ಟು ಎಷ್ಟು ಎಷ್ಟು ಸಮಯ ಆಗ್ತದೆ ಸರ್ ರೆಡಿ ಮಾಡಿ ಕೊಡಲಿಕ್ಕೆ ಅಲ್ಲ ನಮಗೆ ಇವತ್ತೇ ಬೇಕು ಅಲ್ಲ ಬೆಳಗ್ಗೆ ತಿಂಡಿ ಸರಿ ಸರಿ ಸರ್ ಓಕೆ ಓಕೆ

ಸರಿ ಸರ್ ಹಾಕುವ ಹಾಕುವ ಮತ್ತು ನಮಗೆ ಒಂದು ಇಪ್ಪತ್ತು ಶುಗರ್ ಲೆಸ್ ಟೀ ಬೇಕು

ಹ್ಞೂ ಮತ್ತು ತಿಂಡಿ ಸ್ವಲ್ಪ ನಾ ಅದೆಲ್ಲ ಕಳಿಸಿ ಸರ್ ಒಟ್ಟಿಗೆ ಹಾಂ ಸರಿ ಸರಿ ಸರ್ ಓಕೆ ಅದೆ ನಮಗೆ ಅದು ಹೇಳ್ತೇವೆ ಹಾಂ ಅದು ಹೇಳ್ತೇವೆ ಸರ್ ಮತ್ತೆ ಹೇಳ್ತೇವೆ ಇದೊಂದು ಬ್ರೇಕ್ಫಾಸ್ಟ್ ಒಂದು ಆಗಲಿ ಅದು ನೋಡಿಕೊಂಡು ಮತ್ತು ಸರಿ ನಾವು ರಿವ್ಯೂ ಕೊಡ್ತೇವೆ ಸರ್ ಮತ್ತು ಹೇಳ್ತೇವೆ ನಿಮಗೆ ಮತ್ತು ನಮ್ಗೆ ಅದೆ ತಿಂಡಿ ಎಲ್ಲ ಲೈಕ್ ಆಗಬೇಕು ಮತ್ತು ಎಣ್ಣೆ ಎಣ್ಣೆ ತಿಂಡಿಯಲ್ಲೆಲ್ಲ ಸ್ವಲ್ಪ ಎಣ್ಣೆ ಸ್ವಲ್ಪ ಎಲ್ಲಾ ಅದು ಇಳಿಯೋ ಹಾಗೆ ಹಾಕಿ ಕೊಡಿ

ನಮಗೆ ಮೀಡಿಯಮ್ ಮೀಡಿಯಮ್ ಸಾಕು ಸರ್ ಮೀಡಿಯಮ್ ಸಾಕು ಓಕೆ ಸರ್ ನಾನು ನಿಮಗೆ ಲೊಕೇಶನ್ ಎಲ್ಲ ಕಳಿಸ್ತೇನೆ ನಮಗೆ ಹೋಮ್ ಡೆಲಿವರಿನೇ ಮಾಡಿ ಆ ಅಮೌಂಟ್ ಇಲ್ಲಿ ಬಂದ ಮೇಲೆ ಕೊಡ್ತೇವೆ ಓಕೆ ಸರ್ ತ್ಯಾಂಕ್ ಯು ತ್ಯಾಂಕ್ ಯು